ಹಲೋ ಸರ್ ನಮಸ್ತೆ ಸರ್ ಈಗ ತಾನೆ ಮುನಿವೆಂಕ್ಟಪ್ಪ ಅಂಥೇಳ್ಬಿಟ್ಟು ಹಾಂ ಸರ್ ಆರ್ಡ್ರ್ ಮಾಡಿದ್ದೀನಲ್ಲ ಸರ್ ಮೊಬೈಲ್ ನಂಬರ್ ಏಟ್ ಟು ಡಬಲ್ ಸವೆನ್ ಫೈ ಸವೆನ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ಹಾಂ ಸರ್ ಸರ್ ಈ ಆರ್ಡ್ರಲ್ಲಿ ಬಿರ್ಯಾನಿ ನಾಲ್ಕು ಪ್ಲೇಟ್ ಆರ್ಡ್ರ್ ಮಾಡಿದ್ದೀವಿ ಮೊಸರನ್ನ ಎರ್ಡು ಪ್ಲೇಟ್ ಆರ್ಡ್ರ್ ಮಾಡಿದ್ದೀವಿ ಟೋಟಲ್ ಆರು ಹಾಂ ಸರ್ ಸರ್ ಇದ್ರ ಜೊತೆಗೆ ಮತ್ತೆ ಅದ್ರ ಜೊತೆಗೇನೆ ಬು ಇದು ಆರ್ಡ್ರ್ ಮಾಡೋಕ್ಕೋದ್ರೆ ಸಪ್ರೇಟ್ ತೋರಿಸ್ತಿದೆ ಅದ್ರ ಜೊತೆಗೇನೆ ನಾವು ನಮಗೆ ಈ ಕೊಕ್ಕೋ ಕೋಲಾ ಹಾಂ ಸರ್ ಕೊಕ್ಕೋ ಕೋಲಾ ಬೇಕು ಮಜ್ಜಿಗೆ ಒಂದು ಲೀಟ್ರು ಸರ್ ಇನ್ನು ಫ್ರೂಟ್ ಜ್ಯೂಸು ಯಾವುದ್ಯಾವ್ದಿದೆ ಸರ್ ಈ ಹಣ್ಣಿನ ರಸಗಳು ಸರ್ ಆ್ಯಪಲ್ಲು ಆ್ಯಪಲ್ರ ಹಣ್ಣಿನ ರಸ ಬನಾನ ಹಣ್ಣಿನ ರಸ ಹಾಂ ಸರ್ ಮತ್ತೆ ನಿಂಬೆ ಹಣ್ಣಿನ ರಸ ದ್ರಾಕ್ಷಿ ಹಣ್ಣಿನ ರಸ ದಾಳಿಂಬೆ ಹಣ್ಣಿನ ರಸ ಸಪೋಟ ಹಣ್ಣಿನ ರಸ ಪಪ್ಪಾಯ ಹಣ್ಣಿನ ರಸ ಹಾಂ ಸರ್ ಇಷ್ಟು ಇದೆಯಾ ಸರ್ ಸರ್ ಎಲ್ಲ ಎಷ್ಟಾಗುತ್ತೆ ಸರ್ ಪ್ರೈಸು ಸರ್ ಎಲ್ಲ ಫ್ರೂಟ್ ಜ್ಯೂಸುನೂ ಒಂದೊಂದು ಅಂದರೆ ಒಂದೊಂದು ಪಾಕೇಟು ಪಾಕೇಟಾ ಬಾಟ್ಲಾ ಸರ್ ಬಾಟ್ಲಾ ಓಕೆ ಸರ್ ಬಾಟ್ಲೇ ಪರವಾಗಿಲ್ಲ ಹಾಂ ಸರ್ ಎಲ್ಲ ಬಾಟ್ಲೂನು ಒಂದೊಂದು ಹಾಂ ಸರ್ ನಾವು ಮಾಡಿದ್ದೀರಲ್ಲ ಆ ಆರ್ಡ್ರಿಗೆ ಸೇರಿಸಿ ಹಾಂ ಸರ್ ಸರ್ ಇದೆಲ್ಲ ಒಂದು ವಾರ ಇರ್ತದ ಸರ್ ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ದಿನಕ್ಕೊಂದೊಂದು ಫ್ರೂಟ್ ಟೇಸ್ಟ್ ಮಾಡೋಣ ಅದು ದಿನಕ್ಕೊಂದೆರಡೆರ್ಡು ಹಾಂ ಸರ್ ಮನೆಯಲ್ಲಿ ಪೇಶೆಂಟ್ಸಿದ್ದಾರೆ ಸರಿ ಸರ್ ಆಗ್ಬೋದು ಸರ್ ಸರ್ ಇದಕ್ಕೆ ಕ್ಯಾಶ್ ಆನ್ ಡಿಲಿವರ್ ಕ್ಯಾಶ್ ಆನ್ ಕೊ ಡಿಲಿವರಿ ತೊಗೊಳ್ಳೋದ ಇಲ್ಲ ಆನ್ಲೈನ್ ಪೇಮೆಂಟ ಸರ್ ಇದಕ್ಕೂ ಸಪ್ರೇಟಾಗಿ ಹಾಂ ಸರ್ ಸರ್ ಪೇಮೆಂಟು ಆಪ್ಷನ್ನು ತೋರಿಸ್ತಿಲ್ವಾ ಸರ್ ಸರಿ ಸರ್ ನಾ ಅದಕ್ಕೆ ಆ್ಯಡ್ ಮಾಡಿ ನಾವು ಇದಕ್ಕೆ ಕ್ಯಾಶ್ ಕೊಟ್ಟು ತೊಗೊಳ್ತೀವಿ ಹಾಂ ಸರ್ ಡಿಲಿವರಿ ಬಾಯ್ಗೇನೇ ಡೈರೆಕ್ಟಾಗಿ ಕ್ಯಾಶ್ ಕೊಟ್ಟು ತೊಗೊಳ್ತೀವಿ ಸರ್ ಸರಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೊ ಮಚ್ ಹಾಂ ಸರ್ ನಿಮ್ಮ ಪ್ರಾಡ ಹಾಂ ಸರ್ ನಿಮ್ಮ ಕಂಪ್ನಿದೇ ಬಳಸಿ ಸರ್ ಹಾಂ ಸರ್ ನೀವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರ ತುಂಬ ಚೆನ್ನಾಗಿ ಕೊಡ್ತೀರ ತುಂಬ ಖುಷಿಯಾಯಿತು ಸರ್ ಖಂಡಿತವಾಗಲೂ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್